ನಾನು ಪಾಯಸ ಮಾಡುವಾಗ ಅದು ಗೋಧಿ ಗೋಧಿಯದ್ದು ಪಾಯಸ ಮಾಡುವಾಗ ಅದು ಹೇಗೆ ಅಂತ ಗೊತ್ತಾಗೊದಿಲ್ಲ ಅದು ನೆನೆದು ಇಡಬೇಕಂತೆ ನೆನೆದು ನಾನಿಡಲಿಲ್ಲ ಮ ಡೈರೆಕ್ಟ್ ಆಗಿ ಮಾಡಿದೆ ಮಾಡಿದೆ ಅದು ಸ್ವಲ್ಪ ಹಾಳಾಗಿ ಹೋಯ್ತು ಹಾಗೆ ಇಡ್ಲಿ ಮಾಡುವಾಗ ನಾನು ಅದನ್ನು ಉದ್ದು ಅಕ್ಕಿ ಕಡೆಯುವಾಗ ಕಡೆದು ಹಾಗೆ ಇಟ್ಟು ಅದನ್ನು ಚಮಚದಲ್ಲಿ ತಿರುಗಿಸಿ ಇಡಬೇಕು ಆವಾಗ ಅದು ಸ್ವಲ್ಪ ಒಳ್ಳೇದಾಗ್ತದೆ ಮ ಬೆಳಿಗ್ಗೆ ಅದು ನೋಡುವಾಗ ಬ ಮಾಡುವಾಗ ಅದು ಎಲ್ಲಾ ಹಾಳಾಗಿ ಹೋಗಿದೆ ಮತ್ತೆ ಹೀಗೆ ಮೂಡೆ ಮಾಡುವಾಗ ಕೂಡ ಅಂದ್ರೆ ಅದು ಕೂಡ ಅದು ಎಳೆ ಅವರದ್ದು ಮೂಡೆ ಒಳಿ ಅದಕ್ಕೆ ಮುಳ್ಳೆಲ್ಲಾ ತಾಗಿಸ ಸಹ ತಾಗಿಸಲಿಲ್ಲ ಸರಿ ಆಗಲಿಲ್ಲ ಅದೆಲ್ಲ ಅದರದ್ದು ಹಿಟ್ಟೆಲ್ಲಾ ಕೆಳಗೆ ಬಿದ್ದು ಅದು ಹಾಳಾಗಿದೆ ಮತ್ತೆ ಕಬಾಬ್ ಮಾಡುವಾಗ ಕೂಡ ಅದ್ರ ಸ್ವಲ್ಪ ಪೇಸ್ಟು ತೆಳ್ಳಗೆ ಆಗಿ ಆಗಿ ಉಪ್ಪು ಸ್ವಲ್ಪ ಹೆಚ್ಚಾಗಿ ಅದು ಕೂಡ ಹಾಳಾಗಿದೆ ಮತ್ತೆ ನಾವು ಇಡ್ಲಿ ಇಡ್ಲಿ ಅಲ್ಲ ದೋಸೆ ಮಾಡುವಾಗ ಕೂಡ ಹಿಟ್ಟು ಉದ್ದು ಕಡಿಮೆ ಆಗಿ ಅದು ಕೂಡ ದೋಸೆ ಒಳ್ಳೆದಾಗಲಿಲ್ಲ ಗಟ್ಟಿ ಗಟ್ಟಿ ಥರ ಆಗಿದೆ ಹಾಕಿ ಅವಲಕ್ಕಿ ಬ ಪಾಯಸ ಮಾಡುವಾಗ ಕೂಡ ಅದು ಕೂಡ ಏನು ಸ್ವಲ್ಪ ಉಪ್ಪು ಹಾಕಿ ಅದು ತೆಳ್ಳಗೆ ಆಗಿ ಅದು ಕೂಡ ಹಾಳಾಗಿದೆ ಬಿರಿಯಾನಿ ಮಾಡುವಾಗ ಕೂಡ ಅದು ಫಸ್ಟಿಗೆ ಮಾಡುವಾಗ ನನ್ನ ಮಗಳು ಹೇಳಿದ್ಲು ಬಿರಿಯಾನಿ ಮಾಡಿ ಅಂತ ಅದು ಕೂಡ ಎಂಥ ಅಕ್ಕಿ ಇದಾಗಿ ಅದು ಕೂಡ ಹಾಳಾಗಿ ಮತ್ತೆ ಸ್ವಲ್ಪ ಅದ್ರ ಗ್ರೇವಿ ಸ್ವಲ್ಪ ಒಳ್ಳೇದಿತ್ತು ಅದನ್ನು ಗ್ರೇವಿ ಹಾಕಿ ಮಕ್ಕಳು ಸ್ವಲ್ಪ ಬಿರಿಯಾನಿ ತಿಂದಿದ್ದಾರೆ ಅದು ಕೂಡ ಹಾಳಾಗಿ ಹೋಗಿದೆ ಸ್ವಲ್ಪ ಆದರು ವೇಸ್ಟ್ ಮಾಡೋದ್ಬೇಡ ಅಂತ ನಾವು ಮಕ್ಕಳು ಸ್ವಲ್ಪ ತಿಂದಿವಿ ಮತ್ತೇ ಗೋಧಿಯ ದೋಸೆ ಮಾಡುವಾಗ ಕೂಡ ಹಾಗೆ ಅದು ನೈಸ್ ಆಗಿ ರುಬ್ಬಬೇಕು ನೈಸ್ ಆಗಿ ರುಬ್ಬಿಲ್ಲ ನೈಸ್ ಆಗಿ ನಾವು ಮಿಕ್ಸಿಯಲ್ಲಿ ತಿರುಗಿಸಬೇಕು ನೈಸ್ ನೈಸ್ ರುಬ್ಬಿ ಅದನ್ನು ದೋಸೆ ಮಾಡುವಾಗ ಅದು ಅಕ್ಕಿ ಸ್ವಲ್ಪ ಸ್ವಲ್ಪ ಕಣ ಅಕ್ಕಿಯ ಕಣ ಇದ್ದರೆ ದೋಸೆ ತವದಿಂದ ತೆಗೆಲಿಕ್ಕೆ ಆಗೋದಿಲ್ಲ ಅದು ಕೂಡ ಹಾಳಾಗಿದೆ ಅದು ಕೂಡ ಸರಿ ಬರಲಿಲ್ಲ ಮತ್ತೆ ನಾವು ಇದು ಚಪಾತಿ ಮಾಡುವಾಗ ಕೂಡ ಅದು ನಾವು ಸಹ ಮ ಅದು ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮಾಲಿಶ್ ಮಾಡಬೇಕು ಅದು ಕೂಡ ನಾನು ಮಾಡುವ ವಿಧಾನದಲ್ಲಿ ಸ್ವಲ್ಪ ಹಾಳಾಗಿ ಅದು ಕೂಡ ದಪ್ಪ ದಪ್ಪ ಥರ ಆಗಿದೆ ಹಾಳಾಗಿದೆ ಮತ್ತೆ ಸಜ್ಜಿಗೆ ಮಾಡುವಾಗ ಕೂಡ ಸಜ್ಜಿಗೆ ಮಾಡುವಾಗ ಅದನ್ನು ತವ ಬಾಣಲೆ ಬಿಸಿ ಮಾಡಿ ಸಜ್ಜಿಗೆಯನ್ನು ಹಾಕ್ಬೇಕ್ ಅದನ್ನು ಅದು ಸ್ವಲ್ಪ ಬಿಸಿ ಬಿಸಿ ಬಿಸಿ ಬಿಸಿ ಆಗುವಾಗ ಅದನ್ನು ಚಮಚದಲ್ಲಿ ತಿರುಗಿಸ್ತಾ ಇರಬೇಕು ಅದು ಕೂಡ ಹಾಗೆ ತಿರುಗಿ ಸರಿಯಾಗಿ ತಿರುಗಿಸಲಿಲ್ಲ ಆದ ಕಾರಣ ಅದು ಕೂಡ ಸಜ್ಜಿಗೆ ಒಂಥರ ಗಟ್ಟಿ ಗಟ್ಟಿ ಥರ ಆಗಿ ಹಾಗೆ ಬಂತು ಅದು ಕೂಡ ಸ್ವಲ್ಪ ಹಾಳಾಗಿ ಹೋಯ್ತು ಸ್ವಲ್ಪ ಆದರು ನಾವು ಸ್ವಲ್ಪ ಇದು ಮಾಡಿ ತಿಂದೆವು ಸಕ್ಕರೆ ಹಾಕಿ ಎಲ್ಲಾ ಮಾಡಿ ತಿಂದೆವು ಮತ್ತಿದು ಕೋಳಿ ಸುಕ್ಕ ಮಾಡುವಾಗ ಅದು ಕೂಡ ಉಪ್ಪಾಗಿ ಸ್ವಲ್ಪ ಹಾಳಾಗಿ ಆದರು ಸ್ವಲ್ಪ ಇದು ಮಾಡಿ ನಾವು ತಿಂದೆವು